ನಾನು ತುಂಬ ಅಡುಗೆಗಳನ್ನು ಮಾಡ್ತೀನಿ ಯಾಕೆಂದರೆ ನನಗೆ ಅಡುಗೆ ಮಾಡುವುದೆಂದ್ರೆ ತುಂಬ ಇಷ್ಟ ಯಾಕೆ ನಾನು ಚಿಕ್ಕ ವಯಸ್ಸಿನಿಂದಲೂ ಆಟ ಸಾಮಾನುಗಳನ್ನು ಇಟ್ಕೊಂಡು ಮತ್ತು ಕಿಚನ್ ಸೆಟ್ಟೆಲ್ಲ ಇಟ್ಕೊಂಡು ಆಟಾಡ್ತಾಯಿದ್ದೆ ಯಾಕೆಂದರೆ ಅಡುಗೆ ಅಂದರೆ ಒಂದು ಜೀವನದಲ್ಲಿ ಒಂದು ಮುಖ್ಯವಾದ ಬದುಕೋಕೆ ಒಂದು ಬೇಕಾಗಿರುವಂಥ ಒಂದು ಆಹಾರ ತಯಾರು ಮಾಡುವ ಒಂದು ರೀತಿ ಅದರಲ್ಲಿ ನಾನು ತುಂಬ ಅಡುಗೆಗಳನ್ನು ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಆಟಾಡಬೇಕಾದ್ರೆ ಆಟಾಡುವಾಗ ನಾನು ಆಟ ಸಾಮಾನುಗಳನ್ನು ಇಟ್ಕೊಂಡು ಈ ಥರ ಅನ್ನ ಮಾಡೋದಂತೆ ಸಾಂಬಾರು ಮಾಡೋದಂತೆ ಬಾತು ಮಾಡೋದಂತೆ ಆ ಥರ ಚಿಕ್ಕ ವಯಸ್ಸಲ್ಲೇ ಫಸ್ಟು ಕಿಚನ್ ಸೆಟ್ ಬರೋಕ್ಕೂ ಮುಂಚೆ ನಾನು ಈ ಮಣ್ಣಲ್ಲಿ ಮಣ್ಣಲ್ಲಿ ಮಡಿಕೆ ಬರುತ್ತವಲ್ಲ ಅದೆಲ್ಲ ಇಟ್ಕೊಂಡು ನಾನು ಆಟಾಡ್ತಾಯಿದ್ದೆ ಯಾಕೆಂದರೆ ಅಡುಗೆ ಅನ್ನೋದು ಒಂದು ಎಲ್ಲರೂ ಇಷ್ಟಪಡುವಂಥ ಒಂದು ಪದಾರ್ಥ ಎಲ್ಲಿ ಒಬ್ಬರು ಮಾಡೋ ಅಡುಗೆ ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ ಅದರಲ್ಲಿ ನಾವು ಎಲ್ಲರ್ಗೂ ಇಷ್ಟ ಆಗೋ ರೀತಿಯಲ್ಲಿ ಅಡುಗೆಗಳನ್ನ ಮಾಡಬೇಕಂತಂದ್ರೆ ನಾವು ತುಂಬ ಎಫರ್ಟ್ಸ್ ಹಾಕ್ಬೇಕು ಅಡುಗೆ ಮಾಡೋದು ಈಸಿಯಲ್ಲ ಬಟ್ ಅದು ಇಷ್ಟಪಟ್ಟರೆ ತುಂಬ ನಾವು ಬೇಗನೇ ಮಾಡ್ಬೋದು ನಂತರ ನಾವು ನಾನು ಏನೇನು ಅಡುಗೆ ಮಾಡ್ತೀನಿ ಮಾಡ್ತೀನಿ ವೆಜ್ಜಲ್ಲಿ ನಾನು ಬಾತು ಮೊಸರನ್ನ ಪುಳಿಯೋಗರೆ ಚಪಾತಿ ಇಡ್ಲಿ ದೋಸೆ ವಡಾ ಇವೆಲ್ಲನೂ ಮಾಡ್ತೀನಿ ನಾನ್ ವೆಜ್ಜಿಗೆ ಬಂದರೆ ಬಿರಿಯಾನಿ ಎಗ್ ರೈಸು ವೆಜ್ ಬಿರಿಯಾನಿ ಮತ್ತು ಕಬಾಬು ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಈ ಥರ ತುಂಬ ಮುಂತಾದ ಅಡುಗೆಗಳನ್ನು ಮಾಡ್ತೀನಿ ಈವಾಗ ನಾನು ಒಂದೊಂದಕ್ಕೂ ಒಂದೊಂದು ರೆಸಿಪಿಗಳನ್ನು ಹೇಳ್ತಾ ಬರ್ತೀನಿ ಫಸ್ಟು ಫಸ್ಟು ಚಪಾತಿ ಚಪಾತಿ ಹೇಗೆ ಮಾಡಬೇಕು ಅಂದರೆ ಚಪಾತಿ ಮಾಡೋಕ್ಕೂ ಒಂದು ಚಪಾತಿ ಮಾಡೋಕ್ಕೆ ಫಸ್ಟು ಇದು ಬೇಕು ಏನಪ್ಪಾ ರಾಗಿ ಗೋಧಿ ಹಸಿಟ್ಟು ಬೇಕು ನೆಕ್ಸ್ಟು ವಾಟರ್ ಬೇಕು ನಾವು ಯಾವ ಕನ್ಸಿಸ್ಟೆನ್ಸಿ ಯೂಸ್ ಮಾಡ್ತೀವಿ ಅಂದರೆ ಈಗ ನಮ್ಮನೆಯಲ್ಲಿ ಎಷ್ಟು ಜನ ಒಂದು ನಾಲ್ಕು ಜನ ಇತ್ತು ಅಂದರೆ ಒಂದೈದು ಕಪ್ ರಾಗಿ ಗೋಧಿ ಹಸಿಟ್ಟು ಹಾಕ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ನೀರು ಇಷ್ಟು ಹಾಕ್ಬೇಕು ಇಷ್ಟಾಕಿ ಚೆನ್ನಾಗಿ ಅದು ಒಂದು ಅದಕ್ಕೆ ಬರಬೇಕು ಈ ರೀತಿಯಾಗಿ ಗಟ್ಟಿ ಜಾಸ್ತಿ ತೆಳುವೂ ಆಗಬಾರ್ದು ಜಾಸ್ತಿ ಗಟ್ಟಿಯೂ ಆಗಬಾರ್ದು ಈ ರೀತಿಲಿ ಇರಬೇಕು ಮತ್ತು ಅಡುಗೆ ಮಾಡಬೇಕಾದಾಗ ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಸ್ಟೌವು ಸ್ಟೌವ್ ಅನ್ನೋದು ನಾವು ಏನು ಮಾಡ್ತೀವಿ ಅದನ್ನು ಚೆನ್ನಾಗಿ ಕುಕ್ ಮಾಡಿ ಬಾಯ್ಲ್ ಮಾಡೋಕ್ಬೇಕು ನೆಕ್ಸ್ಟು ಅಡುಗೆಯಲ್ಲಿ ಈಗ ಚಪಾತಿ ಬಗ್ಗೆ ಹೇಳ್ತೀನಿ ಇಷ್ಟಾದ್ಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅದನ್ನು ನೆನೆಯೋಕೆ ಬಿಟ್ರೆ ನಾವೇನೇನು ಇದ್ಮಾಡಿರ್ತೀವಿ ಅದೆಲ್ಲವೂ ಒಂದಾಗಿ ಹೊಂದ್ಕೊಳ್ಳುತ್ತೆ ನೆಕ್ಸ್ಟು ಮತ್ತು ಹಂಗೆ ಸ್ವಲ್ಪ ಗೋಧಿ ಹಸಿಟ್ಟು ಇರಬೇಕು ಗೋಧಿ ಹಸಿಟ್ಟನ್ನ ನಾವು ಯಾಕೆಂದರೆ ಅದನ್ನು ನಾವು ಒತ್ತುತ್ತೀವಲ್ಲ ಚಪಾತಿ ಒತ್ಬೇಕಾದ್ರೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಮಾಡ್ಕೊಂಡು ಇವು ಚಪಾತಿಗೆ ಒತ್ತು ಒತ್ಕೊಂಡು ಮಾಡಬೇಕು ನೆಕ್ಸ್ಟು ಚಪಾತಿದಾದ್ಮೇಲೆ ಅದಕ್ಕೆ ಏನಾದ್ರೂ ಈಗ ಪಲ್ಯ ಬೇಕಲ್ಲ ಬರೀ ಚಪಾತಿ ಜಾಮ್ ತಿನ್ನೋಕ್ಕಾಗುತ್ತಾ ದಿನ ಇಲ್ಲ ಅದಕ್ಕೆ ಪ ಯಾವ್ದಾದ್ರೂ ಒಂದು ತರಕಾರಿಗಳು ತರಕಾರಿ ಈಗ ನಾವು ಬೀಟ್ರೋಟ್ ಪಲ್ಯ ತೊಗೊಂಡಾಗ ಬೀಟ್ರೋಟ್ ತೊಗೊಳ್ಬೇಕು ಒಂದು ನಾಲ್ಕೈದು ಬೀಟ್ರೋಟ್ ತೊಗೊಂಡು ಅದನ್ನು ಚೆನ್ನಾಗಿ ಪೀಲ್ ಆಫ್ ಮಾಡಿ ನೆಕ್ಸ್ಟು ಅದನ್ನು ಚೆನ್ನಾಗಿ ತುರ್ಕೊಳ್ಬೇಕು ತುರ್ಕೊಂಡಾದ್ಮೇಲೆ ಏನು ಮಾಡಬೇಕು ತುರ್ಕೊಂಡಾದ ಮೇಲೆ ನಾವು ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆ ಬೇಳೆ ಇದಿಷ್ಟನ್ನೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು ಹಾಕ್ತು ಅಂದರೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ರೆಡಿ ಇದೇ ರೀತಿ ನೆಕ್ಸ್ಟು ಕೇಸರಿಬಾತು ಕೇಸರಿಬಾತು ಮಾಡಬೇಕಂದ್ರೆ ಏನೇನು ಬೇಕು ಮೇಯ್ನಾಗಿ ನಮಗೆ ಸಣ್ಣ ರವೆ ಬೇಕು ಸಣ್ಣ ರವೆ ಆದಮೇಲೆ ನಮಗೆ ಸಕ್ಕರೆ ಬೇಕು ಸಕ್ಕರೆ ಆದಮೇಲೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಇವೆಲ್ಲ ಬೇಕೇ ಬೇಕು ನೆಕ್ಸ್ಟ್ ಇದಾದ್ಮೇಲೆ ಹೆಂಗೆ ನಾವು ಕೇಸರಿಬಾತು ಮಾಡಬೇಕು ಅಂದರೆ ಫಸ್ಟು ರವೆನ ಹುರ್ಕೊಳ್ಬೇಕು ರವೆ ಹುರ್ಕೊಂಡು ರವೆ ಉರ್ಕೊಂಡು ನಾವು ಏನು ಮಾಡ್ತೀವಿ ಸ್ವಲ್ಪ ತುಪ್ಪದ ಜೊತೆ ರವೆ ಹುರ್ಕೊಳ್ತೀವಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ತನಕ ನಾವು ರವೆನ ಹುರ್ಕೊಳ್ಬೇಕು ಗೋಲ್ಡನ್ ಕಲರ್ ಬಂದಮೇಲೆ ಏನು ಮಾಡಬೇಕು ಅದನ್ನು ಸ್ ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀವಿ ಶಿಫ್ಟ್ ಮಾಡಿಕೊಂಡ್ಮೇಲೆ ನಾವು ಗೋಲ್ಡನ್ ಕಲರ್ ಬರುತ್ತಲ್ಲ ಗೋಲ್ಡನ್ ಕಲರ್ ಬಂದಮೇಲೆ ಶಿಫ್ಟ್ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟು ಬಾಣಲಿ ಇಡಬೇಕು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಇವೆಲ್ಲವೂ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಫ್ರೈ ಮಾಡಿಕೊಂಡ್ಮೇಲೆ ನೆಕ್ಸ್ಟು ಇದು ಏನಪ್ಪಾ ಒಂದು ಎರಡು ಲೋಟ ಅಂದರೆ ನಾವು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಎರಡು ಗ್ಲಾಸ್ ನೀರಾಕಿ ಅದಕ್ಕೆ ಒಂದು ಎರಡು ಒಂದುವರೆ ಕಪ್ ಸಕ್ಕರೆ ಹಾಕ್ತೀವಿ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಬಾಯ್ಲಾಗುತ್ತೆ ಬಾಯ್ಲಾಗೋಕೆ ಬಿಟ್ಟ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಕೇಸರಿಬಾತು ಕಲ್ಲರ್ ಕಲ್ಲರ್ ಗಿಲ್ಲರ್ ಹಾಕಿ ಅದಕ್ಕೆ ಏನು ಮಾಡ್ತೀವಿ ಅಂತ ಅಂದ್ರೆ ಮತ್ತು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋ ರೀತಿ ಮಾಡಬೇಕು ಬಾಯ್ಲ್ ಮಾಡೋ ರೀತಿ ಮಾಡಿದ್ಮೇಲೆ ಸೊ ನಾವು ಯೂಸ್ ಮಾಡಿರ್ತೀವಲ್ಲ ರವೆ ಹುರ್ಕೊಂಡಿರ್ತೀವಲ್ಲ ಆ ರವೆನ ನಾವು ಚೆನ್ನಾಗಿ ಸ್ಟಿರ್ ಮಾಡ್ತಾ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಮತ್ತೆ ಮಳ್ಳೋಕ್ ಬಿಟ್ಮೇಲೆ ಅದು ಕೇಸರಿಬಾತಾಗುತ್ತೆ ನೆಕ್ಸ್ಟು ಇನ್ನು ರೈಸ್ ಬಾತು ರೈಸ್ ಬಾತು ಹೇಗೆ ಮಾಡಬೇಕು ಫಸ್ಟ್ ಆಫ್ ಆಲ್ ನಮಗೆ ಅಕ್ಕಿ ಬೇಕು ರೈಸ್ ಬೇಕು ಒಂದೆರಡು ಗ್ಲಾಸ್ ರೈಸ್ ತೊಗೊಂಡು ಅದಕ್ಕೆ ಏನಾಕ್ತೀವಿ ರೈಸನ್ನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಆಮೇಲೆ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬಾತು ಎಲೆ ಇವೆಲ್ಲ ಬೇಕೇ ಬೇಕು ಫಸ್ಟ್ ನಾವು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಒಂದು ಚಕ್ಕೆ ಲವಂಗ ಶುಂಠಿ ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಇದಿಷ್ಟು ಹಾಕಿ ಇದರ ಜೊತೆಗೆ ಏನು ಕಾಯಿ ಕಾಯಿ ಯೂಸ್ ಮಾಡ್ಬಿಟ್ಟು ಅದನ್ನು ರುಬ್ಬಿಕೊಂಡು ಏನು ಒಂದು ಸಪ್ರೇಟು ಸೈಡಲ್ಲಿ ಹಿಡ್ದಿ ರುಬ್ಬಾದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಇವೆಲ್ಲ ಬೇಕೇ ಬೇಕು ಬಾತು ಮಾಡಬೇಕಂದ್ರೆ ಇವೆಲ್ಲ ಬೇಕೇ ಬೇಕು ಈವಾಗ ನಾವೇನು ಮಾಡಬೇಕು ಬಾತಿಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಸ್ವಲ್ಪ ಅಂತ ಅಂದ್ರೆ ಒಂದೊಂದು ಚೂರು ಚೂರು ಅಲ್ಲ ಒಂದು ಎರಡು ಒಂದೆರಡು ಇಡೀ ಈರುಳ್ಳಿ ಒಂದೆರಡು ಟೊಮೊಟೊ ಇಷ್ಟನ್ನೂ ಎತ್ಕೊಂಡು ತೊಳ್ದು ಈರುಳ್ಳಿನ ಸ್ವಲ್ಪ ಬಾತು ಲೆವೆಲ್ಲಿಗೆ ಕಟ್ ಮಾಡಬೇಕು ಹೆಂಗೆ ಬಾತು ಲೆವೆಲ್ಲಿಗೆ ಕಟ್ ಮಾಡಬೇಕು ಅಂತ ಅಂದ್ರೆ ಉದ್ದುದ್ದಕ್ಕೆ ಬಾತಿಗೆ ಕಟ್ ಮಾಡ್ತೀವಿ ನೆಕ್ಸ್ಟು ಈರುಳ್ಳಿ ಟೊಮೊಟೊ ಇವೆರಡನ್ನೂ ಕಟ್ ಮಾಡಿ ಜೊತೆಗೆ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿಯೂ ಸಹ ಕಟ್ ಮಾಡಿ ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ಕುಕ್ಕರ್ ಇಡ್ತೀವಿ ಒಂದು ಕುಕ್ಕರಿಗೆ ಫಸ್ಟು ಎಣ್ಣೆ ಹಾಕಿ ಬಾತು ಎಲೆ ಹಾಕಿ ನೆಕ್ಸ್ಟು ಶುಂಠಿ ಇದು ಏನಪ್ಪಾ ಚಕ್ಕೆ ಲವಂಗ ಮೆಣಸು ಚಕ್ಕೆ ಲವಂಗ ಮೆಣಸು ಬಾತು ಎಲೆ ಏಲಕ್ಕಿ ಮತ್ತು ಸೋಂಪು ಕಾಳು ಇಷ್ಟನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತೀರಾ ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಏನು ಹಾಕ್ಬೇಕು ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲ್ಲರ್ ಬರೋ ಗಂಟ ಫ್ರೈ ಮಾಡಬೇಕು ಈರುಳ್ಳಿ ಆದ್ಮೇಲೆ ಟೊಮೊಟೊ ಟೊಮೊಟೊನ ಚೆನ್ನಾಗಿ ಸ್ವಲ್ಪ ಅದರಲ್ಲಿ ಇರೋ ಅಂಶ ಎಲ್ಲ ಬಿಡೋ ತನಕ ಅಂದರೆ ಸ್ವಲ್ಪ ನೀರು ಆಚೆ ಬರೋ ಗಂಟನೂ ಫ್ರೈ ಮಾಡ್ತೀರಾ ನೆಕ್ಸ್ಟು ಎರಡು ಮಿಕ್ಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀರ ಸಾಲ್ಟ್ ಹಾಕಿ ಸ್ವಲ್ಪ ಅದು ಬ್ರೌನ್ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟನೂ ಫ್ರೈ ಮಾಡ್ತೀರಾ ಫ್ರೈ ಮಾಡಾದಮೇಲೆ ನೆಕ್ಸ್ಟು ಇನ್ನೇನು ತರಕಾರಿ ಏನಾದ್ರೂ ಕಟ್ ಮಾಡಿಕೊಂಡಿದ್ರೆ ಈ ಪಲಾವು ವೆಜಿಟೇಬಲ್ ಪಲಾವಾದರೆ ತರಕಾರಿಗಳು ಕಟ್ ಮಾಡಿಕೊಂಡಿರೋ ಬೀನ್ಸ್ ಕ್ಯಾರೆಟು ಇವನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡ್ಮೇಲೆ ಅದನ್ನು ಏನು ಮಾಡ್ತೀರಾ ಆ ಅದನ್ನು ಹಾಕಿ ಫ್ರೈ ಮಾಡಿ ವ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸಾಗೋ ಥರ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರಾಕ್ತೀರಾ ಸ್ವಲ್ಪ ಅಂದರೆ ಈಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದರೆ ಎರಡು ಗ್ಲಾಸ್ ನೀರಾಕ್ತೀರ ಅದೇ ನೀವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದರೆ ನೀವು ನಾಲ್ಕು ಗ್ಲಾಸ್ ನೀರಾಕ್ಬೇಕು ನಾಲ್ಕು ಗ್ಲಾಸ್ ನೀರಾಕಿ ಅದು ಸ್ವಲ್ಪ ಚೆನ್ನಾಗಿ ಮಳ್ಳೋ ತನಕ ಮಳ್ಳಿದ್ಮೇಲೆ ನೀವೇನು ಮಾಡ್ತೀರಾ ರೈಸಿಗೆ ಅನ್ನ ಅನ್ನ ಅಂದರೆ ಅನ್ನ ಹಾಕ್ತೀರಾ ಅನ್ನ ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ಜೊತೆ ಇದು ಚೆನ್ನಾಗಾಗಿ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಮಳ್ಳುತ್ತೆ ಮಳ್ಳುದ್ಮೇಲೆ ಮತ್ತೆ ಸಾಲ್ಟು ಗಿಲ್ಟು ಟೇಸ್ಟ್ ನೋಡಿ ಸಾಲ್ಟ್ ಹಾಕಿದ್ಮೇಲೆ ಮತ್ತು ಇನ್ನೊಂದ್ಸಲ ಸ್ಟಿರ್ ಮಾಡ್ತೀರಾ ಸ್ಟಿರ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮಳ್ಳಿಸ್ತೀರ ಏನು ಕೆಳಗಡೆ ಅಂಟ್ಕೊಳ್ಬಾರ್ದು ಅಂದರೆ ಸೀದೋಗ್ಬಾರ್ದು ಅನ್ನೋ ರೀತಿ ನೀಟಾಗೆಲ್ಲ ಸ್ಟಿರ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀರ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಒಂದು ಟು ವಿಷಿಲ್ಸ್ ಆಗಬೇಕು ಒಂದು ಟು ವಿಷಿಲ್ಸ್ ಆದ ನಂತರ ಏನು ಮಾಡ್ತೀರ ಲಿಡ್ನ ಓಪನ್ ಮಾಡ್ತೀರಾ ಸ್ವಲ್ಪ ಆರಿದ್ಮೇಲೆ ಓಪನ್ ಮಾಡಬೇಕಾದ್ರೆ ಫಸ್ಟು ನಾವು ಬಾತು ಕಲಿಸ್ಬೇಕಂದ್ರೆ ಮೇಲೆ ಸ್ವಲ್ಪ ಮೊಸರಾಕ್ಬೇಕು ಮೊಸರು ಮತ್ತು ತುಪ್ಪ ಇದಿಷ್ಟನ್ನೂ ಹಾಕಿ ಚೆನ್ನಾಗಿ ಕಲಸಿದ್ಮೇಲೆ ಬಾತು ರೆಡಿಯಾಗಿರುತ್ತೆ ನೆಕ್ಸ್ಟು ನಾವು ಬಾತನ್ನ ಯೂಸ್ ಮಾಡಿ ತಿಂತೀರ ತಿಂದಮೇಲೆ ಟೇಸ್ಟ್ ನೋಡ್ತೀರ ನೆಕ್ಸ್ಟ್ ಇದೇ ರೀತಿ ವಾಂಗಿಬಾತು ವಾಂಗಿಬಾತು ಹೆಂಗೆ ಮಾಡ್ತೀರಾ ವಾಂಗಿಬಾತು ಮಾಡಬೇಕಂದ್ರೆ ಮೇಯ್ನಾಗಿ ನಮಗೆ ಬದನೇಕಾಯಿ ಇರಬೇಕು ಅದು ಯಾವ ಬದನೇಕಾಯಿ ಗ್ರೀನಕ್ಕೆ ಉದ್ದದ ಮೈಸೂರು ಬದನೇಕಾಯಿ ಅಂತಾರಲ್ಲ ಆ ಥರ ಉದ್ದದ ಬದನೇಕಾಯಿ ಇರಬೇಕು ವಾಂಗಿಬಾತಿಗೆ ಅಂತ ಒಂದು ಬದನೇಕಾಯಿ ಇದೆ ಆ ಬದನೇಕಾಯಿನ ಯೂಸ್ ಮಾಡ್ತೀರ ನೆಕ್ಸ್ಟು ಅದಾದ್ಮೇಲೆ ಕಡಲೆಬೇಳೆ ಇನ್ನು ವಾಂಗಿಬಾತನ್ನ ಟು ಟೈಪ್ಸಲ್ ಮಾಡ್ಬೋದು ಒಂದು ಗೊಜ್ಜು ಟೈಪಲ್ ಮಾಡ್ಬೋದು ಇನ್ನೊಂದು ಮಾಮೂಲಿ ಬಾತು ಟೈಪಲ್ಲಿ ಮಾಡ್ಕೊಳ್ಬೋದು ಈವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿರೋದು ಬಾತು ಥರ ಈಸಿಯಾಗಿ ವೇಟ್ ಗೀಟ್ ಮಾಡದೆ ಬೇಗ ಫಾಸ್ಟಲ್ಲಿ ರೆಡಿ ಆಗೋದು ಅಂದರೆ ವಾಂಗಿಬಾತು ಗೊಜ್ಜಲ್ಲ ಬಾತು ಗೊಜ್ಜು ಮಾಡಿಕೊಂಡ್ರು ಸಹ ನಮ್ಗೆ ಯೂಸಾಗುತ್ತೆ ಬಟ್ ಅದು ಜಾಸ್ತಿ ದಿನ ಏನು ಮಾಡ್ಬೋದು ಜಾಸ್ತಿ ದಿನ ಮಡಗಿ ಯೂಸ್ ಮಾಡ್ಬೋದು ಅದೇ ಬಾತ್ ಮಾಡಿತು ಅಂದರೆ ಟೈಮ್ ವೇಸ್ಟ್ ಆಗೋಲ್ಲ ಬೇಗ ರೆಡಿ ಅಂದರೆ ಕಲ್ಸೋಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಅಲ್ವ ಆ ಥರ ಏನಿರೋಲ್ಲ ಈಗ ನಾವು ಬಾತು ಮಾಡಬೇಕಂದ್ರೆ ಫಸ್ಟು ಬದನೇಕಾಯಿ ಬೇಕು ಬದನೇಕಾಯಿ ಈರುಳ್ಳಿ ಟೊಮೊಟೊ ನೀವು ಪ್ರತಿಯೊಂದು ಅಡುಗೆಗೂ ನಮಗೆ ಈರುಳ್ಳಿ ಟೊಮೊಟೊ ಇಲ್ಲದೇ ಇದ್ದರೆ ಅದು ಅಡುಗೆನೇ ಅನ್ಸ್ಕೊಳ್ಳೋಲ್ಲ ಅದಕ್ಕೆ ಈರುಳ್ಳಿ ಟೊಮೊಟೊ ಆಯಿತಾ ಈರುಳ್ಳಿ ಟೊಮೊಟೊ ಬದನೇಕಾಯಿ ಇದಿಷ್ಟನ್ನೂ ನಾವು ಕಟ್ ಮಾಡ್ಕೊಳ್ಬೇಕು ಅಂದರೆ ಮಾಮೂಲಿ ಆಗಲೇ ಬಾತಿಗೆ ಕಟ್ ಮಾಡಿದ್ವಲ್ಲ ಉದ್ದುದ್ದಕ್ಕೆ ಅದೇ ಥರ ಉದ್ದುದ್ದಕ್ಕೆ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡ್ಮೇಲೆ ಟೊಮೊ ಬದನೇಕಾಯಿನ ಸ್ವಲ್ಪ ಮೀಡಿಯಮ್ ಸೈಝಲ್ಲಿ ಕಟ್ ಮಾಡ್ಕೊಳ್ಬೇಕು ಒಂದಿಂಚಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಸ್ಮಾಲ್ಕ ಸಣ್ಣ ಸಣ್ಣಗೆ ನಮಗೆಂಗೆ ಕಂಫರ್ಟ್ ಅನ್ನಿಸುತ್ತೋ ಆ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀರ ನೆಕ್ಸ್ಟು ಒಂದು ಕುಕ್ಕರ್ ಇಡ್ತೀರ ಅದಕ್ಕೂ ಅಷ್ಟೇನ ಬಿ ಎಷ್ಟು ಗ್ಲಾಸು ಈಗ ಒಂದು ಗ್ಲಾಸ್ ಆದರೆ ನಾವು ಫಸ್ಟೇ ಅಕ್ಕಿ ತೊಳೆದಿಟ್ಕೋ ಬಿಡಬೇಕು ಎರಡು ಗ್ಲಾಸ್ ಆದ್ರೂ ಅಷ್ಟೇ ಒಂದು ಗ್ಲಾಸ್ ಆದ್ರೂ ಅಷ್ಟೇ ಈಗ ನಾವು ಬಾತಿಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಬೇಗನೇ ಅಕ್ಕಿ ತೊಳ್ದಿಟ್ಟಿರಬೇಕು ಸ್ವಲ್ಪ ಆದ್ರೂ ಡ್ರೈ ಆಗಬೇಕು ನೆನಿಬಾರದು ನೆಕ್ಸ್ಟು ಒಂದು ಕುಕ್ಕರ್ ಇಡ್ತೀರ ಕುಕ್ಕರ್ ಇಟ್ಟಮೇಲೆ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಬಾತು ಎಲೆ ಹಾಕ್ತೀರ ಇದಕ್ಕೂ ಬೇಕಾದ್ರೆ ನಾವು ಇನ್ನೂ ಎಕ್ಸ್ಟ್ರಾ ಮಸಾಲೆ ಗಿಸಾಲೆ ಆ್ಯಡ್ ಮಾಡ್ತೀವಿ ಅಂದರೆ ಬೇಕಾದ್ರೆ ರುಬ್ಕೊಳ್ಬೋದು ನೆಕ್ಸ್ಟು ಎಣ್ಣೆ ಹಾಕ್ತೀರ ಎಣ್ಣೆ ಹಾಕಿದ್ಮೇಲೆ ಇದು ಒಂದೇ ಬಾತ್ ಎಲೆ ಹಾಕ್ತೀರ ಬಾತು ಎಲೆ ಚಕ್ಕೆ ಲವಂಗ ಇದು ಹಾಕೇ ಹಾಕ್ತೀರ ಹಾಕಿದ್ಮೇಲೆ ಸೋಂಪು ಕಾಳು ಇದಿಷ್ಟು ಹಾಕಾದ್ಮೇಲೆ ಏನು ಮಾಡ್ತೀರ ಈರುಳ್ಳಿ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಇದಿಷ್ಟನ್ನೂ ಹಾಕ್ತೀರಾ ಹಾಕಿ ಚೆನ್ನಾಗ್ ಫ್ರೈ ಮಾಡಾದಮೇಲೆ ನಾವೇನು ಮಾಡ್ತೀವಿ ಬದನೇಕಾಯಿ ಬದನೇಕಾಯಿ ಹಾಕ್ತೀರ ಅದಾದಮೇಲೆ ಇದೆಲ್ಲದಕ್ಕೂ ಹಾಕೋಕೆ ಮುಂಚೆ ನೀವು ಫಸ್ಟೆ ಫ್ರೈ ಮಾಡ್ಕೊಳ್ಬೇಕಾದ್ರೆ ಕಡಲೆಬೇಳೆ ಆ್ಯಡ್ ಮಾಡಿಬಿಡ್ಬೇಕು ಕಡಲೇಬೇಳೆ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟು ಸೂಪರಾಗಿರುತ್ತೆ ಕಡಲೆಬೇಳೆ ಆ್ಯಡ್ ಮಾಡಿ ನೆಕ್ಸ್ಟು ನಾನು ಹೇಳಿದ್ನಲ್ಲ ಬಾಕಿ ಇವೆಲ್ಲನೂ ಮಿಕ್ಸ್ ಮಾಡಿ ಹಾಕಬೇಕು ಇದೆಲ್ಲನೂ ಹಾಕಾದ್ಮೇಲೆ ಚೆನ್ನಾಗೆ ಅದು ಸ್ವಲ್ಪ ಡ್ರೈಯಾಗಿ ಎಲ್ಲ ಒಂದು ಅದಕ್ಕೆ ಬರುತ್ತೆ ಆ ಒಂದು ಅದಕ್ಕೆ ಬಂದ್ಮೇಲೆ ನಾವೇನು ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ಕಿ ಹಾಕಿ ಟೇಸ್ಟ್ ಎಲ್ಲ ಸರಿ ಇದೆಯಾ ಬೇಕಾರೆ ನಾವು ವಾಂಗಿಬಾತು ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ನೋಡಬೇಕು ಟೇಸ್ಟ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ನಾವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಟೇಸ್ಟ್ ನೋಡ್ಕೊಂಡು ಬಿಡಬೇಕು ಅಕಸ್ಮಾತ್ ನಾವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಟೇಸ್ಟ್ ನೋಡಿಲ್ಲ ಅಂತ ಅಂದ್ರೆ ನಾವು ಬಾತ್ ಮಾಡಿದ್ಮೇಲೆ ಇದು ಸರಿ ಇದೆಯೋ ಸರಿ ಇಲ್ಲವೋ ಸಪ್ಪೆಯೋ ಖಾರವೋ ಏನೂ ಗೊತ್ತಾಗಲ್ಲ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನಂತೂ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆಯೇ ಅದು ಸ್ವಲ್ಪ ಸರಿ ಇದೆಯಾ ಬಾಯಿ ಟೇಸ್ಟಾಗಿದೆಯಾ ಅಂತ ನಾನು ಚೆಕ್ ಮಾಡ್ತೀನಿ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಲ್ಟ್ ಗಿಲ್ಟ್ ಎಲ್ಲ ಹಾಕಿ ನಾವು ತೊಳೆದಿಟ್ಟಿರುವಂಥ ಅಕ್ಕಿಯೂ ಸಹ ಆ್ಯಡ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡ್ತೀವಿ ನೆಕ್ಸ್ಟು ಅದು ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಒಂದು ಟು ವಿಷಿಲ್ಸ್ ಆಗಬೇಕು ಟು ವಿಷಿಲ್ಸ್ ಆದಮೇಲೆ ನಾವದನ್ನು ಏನು ಮಾಡ್ತೀವಿ ಟು ವಿಷಿಲ್ಸ್ ಆದಮೇಲೆ ಮಾಮೂಲಿ ಸ್ ಮಾಮೂಲಿ ಸ್ಟೌವ್ ಆಫ್ ಮಾಡ್ತೀವಿ ಮತ್ತು ಲ್ ಮತ್ತು ಆರಿದ್ಮೇಲೆ ಲಿಡ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಇದು ಏನಪ್ಪಾ ಅದು ಮೊಸರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮೊಸರು ತುಪ್ಪ ಅಂತೂ ನಾನು ಯೂಸ್ ಮಾಡಿಯೇ ಮಾಡ್ತೀನಿ ಬಾತುಗಳಿಗೆ ನೆಕ್ಸ್ಟು ಅದನ್ನು ಯೂಸ್ ಮಾಡಿ ಲಿಡ್ಡನ್ನ ಕ್ಲೋ ಮತ್ತು ಓಪನ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿರ್ತೀನಿ ನೆಕ್ಸ್ಟು ಅದಾದಮೇಲೆ ನಾವು ಇನ್ನೇನು ಮಾಡೋಣ ನೆಕ್ಸ್ಟು ಉಪ್ಪು ಉಪ್ಮಾ ಮಾಡೋಣ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಮಾಡೋಕ್ಕೂ ಅಷ್ಟೇ ಮೀಡಿಯಮ್ ರವೆಯಾದ್ರೂ ಓಕೆ ಬನ್ಸಿ ರವೆಯಾದ್ರೂ ಓಕೆ ಯಾವ ರವೆಯಾದ್ರೂ ಓಕೆ ನೆಕ್ಸ್ಟು ಈಗ ಬನ್ಸಿ ರವೆ ತೊಗೊಳ್ತೀವಿ ಬನ್ಸಿ ರವೆನ ನಾವು ಎಷ್ಟು ಅಂದರೆ ಎಲ್ಲದಕ್ಕೂ ಹಾಕಿ ಮಾಮೂಲಿ ಅನ್ನದ ಥರ ಮಾಡಿಬಿಡೋಕ್ಕಾಗೋಲ್ಲ ಅದಕ್ಕೆ ನಾವು ನಾನು ಮಾತ್ರ ನಮ್ಮನೆಯಲ್ಲಿ ಯೂಸ್ ಮಾಡೋದು ಕಾಫಿ ಲೋಟ ಟೀ ಲೋಟದಲ್ಲಿ ಒಂದು ಒಂದು ಎರಡು ಲೋಟ ಹಾಕ್ತೀನಿ ಎರಡು ಲೋಟ ರವೆ ಹಾಕಿದ್ರೆ ನಮ್ಮ ಮನೆಯವರೆಲ್ಲರ್ಗೂ ಸಾಕಾಗುತ್ತೆ ಎರಡು ಲೋಟ ರವೆ ಹಾಕ್ತೀನಿ ಎರಡು ಲೋಟದಲ್ಲಿ ಎರಡು ಲೋಟ ರವೆ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ತೀನಿ ಆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಾದಮೇಲೆ ನೆಕ್ಸ್ಟು ಅದನ್ನೇ ಒಂದು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನು ರವೆ ಹುರ್ದ್ಮೇಲೆ ಆಫ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದಿಷ್ಟನ್ನೂ ಒಗ್ರಣೆಗೆ ಎತ್ತಿಟ್ಕೊಳ್ತೀನಿ ನೆಕ್ಸ್ಟು ಇದಕ್ಕೆ ಏನೇನಪ್ಪಾ ಅಂತ ಅಂದ್ರೆ ಈರುಳ್ಳಿ ಟೊಮೊಟೊ ಅಂತೂ ಮೇಯ್ನ್ ಬೇಕೇ ಬೇಕು ಬೀನ್ಸ್ ಕ್ಯಾರೆಟ್ಟನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ ಆಲೂಗೆಡ್ಡೆ ಮತ್ತು ಬದನೇಕಾಯಿ ಇಷ್ಟನ್ನೂ ಸಣ್ಣ ಸಣ್ಣಕೆ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡ್ಮೇಲೆ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಟು ಎತ್ತಿಟ್ಟಮೇಲೆ ಏನು ಮಾಡಬೇಕು ನೆಕ್ಸ್ಟು ಹಸಿಮೆಣಸಿನ್ಕಾಯಿಯೂ ಸಹ ಕಟ್ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ಬಾಣಲಿ ಎತ್ತಿಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಇದಿಷ್ಟನ್ನೂ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟು ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ ಯಾವಾಗಲೂ ಸಹ ಫಸ್ಟು ನಾವು ಈರುಳ್ಳಿಯೇ ಹಾಕ್ಕೊಳ್ಬೇಕು ಯಾಕೆಂದರೆ ಅದು ಬೇಗನೇ ಬಾಯ್ಲ್ ಆಗೋಲ್ವಲ್ಲ ಅದಕ್ಕೆ ನಾವು ಸ್ವಲ್ಪ ಅದು ಹಸಿ ಹಸಿ ಉಳ್ಕೊಂಡ್ರೆ ಚೆನ್ನಾಗಿರೋಲ್ಲ ಅದ್ಬಿಟ್ಟು ಫಸ್ಟು ನಾವು ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಆಮೇಲೆ ಟೊಮೊಟೊ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಫಸ್ಟು ನಾವು ಟೊಮೊಟೊ ಹಾಕ್ಬಿಟ್ರೆ ಈರುಳ್ಳಿ ನೀಟಾಗಿ ಫ್ರೈ ಆಗೋಲ್ಲ ಆಮೇಲೆ ಹಸಿ ಹಸಿ ವಾಸನೆ ಬರುತ್ತೆ ಚೆನ್ನಾಗಿರೋಲ್ಲ ತಿನ್ನೋಕ್ಕೆ ಇಷ್ಟವೇ ಆಗೋಲ್ಲ ನೆಕ್ಸ್ಟು ಇದಿಷ್ಟೂ ಹಾಕಿ ಫ್ರೈ ಮಾಡಿದ್ಮೇಲೆ ನಾವು ಈರುಳ್ಳಿ ಟೊಮೊಟೊ ಇದಿಷ್ಟನ್ನೂ ಹಾಕಿ ಫ್ರೈ ಮಾಡ್ತೀವಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೊಳ್ಬೇಕು ಯಾಕೆಂದ್ರೆ ಚೆನ್ನಾಗಿರೊ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಅಡುಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಅದಾದಮೇಲೆ ಈರುಳ್ಳಿ ಟೊಮೊಟೊ ಹಾಕಿಕ್ ಫ್ರೈ ಮಾಡಿದ್ಮೇಲೆ ಒಂದು ಟು ಗ್ಲಾಸ್ ನೀರು ಹಾಕ್ತೀವಿ ಹಾಕಿದ್ಮೇಲೆ ಟು ಗ್ಲಾಸ್ ವಾಟರ್ ಹಾಕಿದ್ಮೇಲೆ ಏನು ಮಾಡಬೇಕು ಅದು ಸ್ವಲ್ಪ ಬಾಯ್ಲಾಗೋಕೆ ಬಿಡಬೇಕು ಅದು ಚೆನ್ನಾಗಿ ಬಾಯ್ಲಾಗಿ ಕೊತ ಕೊತ ಅಂತ ಕುದಿತಾ ಇರುವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕ್ತೀವಿ ಸಾಲ್ಟ್ ಹಾಕಿ ಮತ್ತೆ ಆ ಲಿಡ್ ಕ್ಲೋಸ್ ಮಾಡ್ತೀವಿ ಅದಾದ್ಮೇಲೆ ತರಕಾರಿ ಎರಡು ಲೋಟ ಹಾಕಿದ್ಮೇಲೆ ತರಕಾರಿನ್ನೆಲ್ಲ ಫ್ರೈ ಮಾಡಿರ್ತೀವಲ್ಲ ಆಮೇಲೆ ಎರಡು ಲೋಟ ನೀರಾಕಬೇಕು ಎರಡು ಲೋಟ ನೀರಾಕಿ ಅದು ಚೆನ್ನಾಗಿ ಬಾಯ್ಲಾಗಬೇಕು ಆಮೇಲೆ ಸಾಲ್ಟ್ ಹಾಕ್ತೀವಿ ಸಾಲ್ಟ್ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಸ್ಟಿರ್ ಮಾಡಿ ಒಂದು ಹತ್ತು ನಿಮಿಷ ಬಾಯ್ಲಾಗೋಕೆ ಬಿಟ್ಮೇಲೆ ನಾವೇನು ರವೆ ಫ್ರೈ ಮಾಡಿರ್ತೀವಿ ಅದನ್ನು ನೀಟಾಗಿ ಸ್ಟಿರ್ ಮಾಡಿ ಸ್ವಲ್ಪವೂ ಗಂಟಾಗದೇ ಇರೋ ರೀತಿ ಸ್ಟಿರ್ ಮಾಡಿದ್ಮೇಲೆ ಅದು ಒಂದು ಸ್ಟಿರ್ ಆದಮೇಲೆ ಒಂದು ಸ್ವಲ್ಪ ತೆಳ್ಳಗೆ ಬೇಕೆಂದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ತೆಳ್ಳಗೆ ಬೇಕೆಂದರೆ ತೆಳ್ಳಗೆ ಗಟ್ಟಿಗೆ ಬೇಕೆಂದ್ರೆ ಗಟ್ಟಿಗೆ ಈ ಥರ ಮಾಡ್ಕೊಂಡ್ಮೇಲೆ ನಮಗೆ ಉಪ್ಮ ರೆಡಿಯಾಗುತ್ತೆ ಅದು ಸ್ಟಿರ್ ಮಾಡಿ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಕಾಯಿ ಕಾಯಿ ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬ್ರಿ ಸೊಪ್ಪು ಇದಿಷ್ಟನ್ನೂ ಉದುರ್ಸೋದು ಅದರ ಮೇಲೆ ಉದುರಿಸ್ಬಿಟ್ಟು ಸ್ವಲ್ಪ ನಿಂಬೆ ಹಣ್ಣನ್ನ ಲೈಟಾಗಿ ಹಿಂಡಿದ್ರೆ ಸೂಪರಾಗಿರುತ್ತೆ ಉಪ್ಮ ಅದಾದ್ಮೇಲೆ ನಾವು ನೆಕ್ಸ್ಟು ಇನ್ನೇನು ಮಾಡಬೇಕು ದೋಸೆ ದೋಸೆನ ಯಾವ ರೀತಿ ದೋಸೆ ಮಾಡ್ತೀರ ನಾವು ಮಾ ನಾರ್ಮಲ್ಲಾಗಿ ಮಾಡೋದೆಂದರೆ ಅಕ್ಕಿ ದೋಸೆ ಈಗ ನಾವೇನು ಮಾಡಬೇಕು ಅದಕ್ಕೆ ರಾಗಿ ದೋಸೆ ಅಂತ ಮಾಡ್ತೀವಿ ರಾಗಿ ದೋಸೆ ಮಾಡಬೇಕಂದ್ರೆ ಮಾಮೂಲಿ ನೈಟೆ ನಾವೇನು ಮಾಡಬೇಕು ಬೆಳಗ್ಗೆ ನೈಟ್ ಅಂದರೆ ಒಂದು ದಿನ ಹಿಂದೆ ಬೆಳಗ್ಗೆಯೇ ನಾವು ಉದ್ದಿನ ಬೇಳೆ ನೆನೆಸಿ ನಾವು ಮಾಮೂಲಿ ದೋಸೆ ಮಾಡಬೇಕಂದ್ರೆ ಒಂದು ದಿನ ಮುಂಚೆಯೇ ನಾವು ಏನು ಮಾಡ್ತೀವಿ ಅಕ್ಕಿ ಮತ್ತು ಗೋಧಿ ಅಂದರೆ ಅಕ್ಕಿ ಮತ್ತು ರಾಗಿ ಏನದು ಅಕ್ಕಿ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಇವನ್ನೆಲ್ಲ ನೆನೆಸಿಡ್ತೀವಲ್ವ ಅದೇ ಥರ ನಾವು ರಾಗಿ ದೋಸೆ ಮಾಡಬೇಕಾದ್ರೂ ನಾವು ಫಸ್ಟು ಏನು ಮಾಡಬೇಕಂದ್ರೆ ಏನು ರಾಗಿ ಇದ್ದರೆ ರಾಗಿಯೇ ನೆನೆಸ್ಬಿಡ್ಬೋದು ಇಲ್ಲ ಅಂತ ಅಂದರೆ ಉದ್ದಿನ ಬೇಳೆ ಅಂತೂ ಪಕ್ಕ ನೆನೆಸ್ಲೇಬೇಕು ಉದ್ದಿನ ಬೇಳೆ ನೆನೆಸಿಟ್ಬಿಟ್ಟು ನಾವು ರಾಗಿನು ನೆನ್ಸ್ಕೊಳ್ತೀವಿ ಅಂದರೆ ರಾಗಿಯೂ ನೆನೆಸ್ಬೋದು ರಾಗಿ ನೆನೆಸಿ ನಾವು ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ನಮ್ಮನೆಗಳಲ್ಲಿ ಮಿಕ್ಸಿ ಅದ್ರಲ್ಲಾದ್ರೂ ನಾವು ಅದನ್ನು ಏನು ಮಾಡ್ಬೋದು ಸಂಪ್ಳ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ನಾವು ಮಾಮೂಲಿ ಮಿಕ್ಸಿಯಲ್ಲಾದರೂ ಸರಿ ಗ್ರೈಂಡ್ರಲ್ಲಾದ್ರೂ ಸರಿ ಯಾವುದನ್ನಾದ್ರೂ ಯೂಸ್ ಮಾಡಿಕೊಂಡು ಸಂಪ್ಳ ಮಾಡ್ತೀವಿ ಆ ಸಂಪ್ಳ ಮಾಡಾದ್ಮೇಲೆ ನಾವು ಏನು ಮಾಡಬೇಕು ನೆಕ್ಸ್ಟು ತವಗೆ ಹಾಕ್ತೀವಿ ಈಗ ಏನು ಮಾಡಬೇಕಂದ್ರೆ ರಾಗಿ ದೋಸೆ ಮಾಡಬೇಕಂದ್ರೆ ಫಸ್ಟು ನಾವು ಉದ್ದಿನ ಬೇಳೆ ನೆನೆಸ್ಬೇಕು ಉದ್ದಿನ ಬೇಳೆ ನೆನೆಸ್ಬಿಟ್ಟು ಅದು ಒಂದು ಅಂದರೆ ಒಂದು ಡೇ ಫುಲ್ ನೆನೆದಮೇಲೆ ನಾವು ನೈಟ್ ಹೆಂಗಿದ್ರೂ ರುಬ್ತೀವಲ್ಲ ನೈಟು ಅದನ್ನು ರುಬ್ಬಿಬುಟ್ಟು ಉದ್ದಿನ ಬೇಳೆ ರುಬ್ಬಾದಮೇಲೆ ನಾವು ಈಗ ರಾಗಿ ನೆನೆಸಿದ್ರೆ ನೆನೆಸಿರ್ತೀವಿ ಇಲ್ಲ ಅಂತಂದ್ರೆ ರಾಗಿ ಪ್ಯಾಕೆಟಿರುತ್ತಲ್ಲ ರಾಗಿ ಹಸಿಟ್ಟು ಪ್ಯಾಕೆಟು ಅದನ್ನು ನಾವು ಉದ್ದಿನ ಬೇಳೆ ಆಡಿಸಾದ್ಮೇಲೆ ಒಂದು ಸಪ್ರೇಟ್ ಇದಕ್ಕೆ ಹಾಕ್ಕೊಳ್ತೀವಿ ಯಾವಾಗಲೂ ಸಮನಾಗಿ ಕಳ್ಸೋಕ್ಕೆ ನಮ್ಮನೆಯಲ್ಲಿ ಒಂದು ಪಾತ್ರೆ ಐತೆ ಆ ಪಾತ್ರೆಗೆ ಹಾಕ್ಕೊಳ್ತೀವಿ ಅದಾದ್ಮೇಲೆ ಅದಕ್ಕೆ ರಾಗಿ ರಾಗಿ ಇರುತ್ತಲ್ಲ ರಾಗಿನ ಉದ್ದಿನ ಬೇಳೆ ಆಡಿಸ್ಕೊಂಡಿರ್ತೀವಲ್ಲ ಅದಕ್ಕೆ ನಮಗೆಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನಾವು ಅದನ್ನು ಆಡಿಸಿಕೊಂಡು ಅಂದರೆ ಮಿಕ್ಸ್ ಮಾಡ್ಕೊಳ್ತೀವಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀರು ಯೂಸ್ ಮಾಡ್ಬೋದು ನೀರು ಯೂಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಕಳಿಸಿ ಮಾಮೂಲಿ ಒಂದು ಸಂಪ್ಳ ಅದಕ್ಕೆ ಬಂದಮೇಲೆ ನಾವು ಅದನ್ನು ಮುಚ್ಬೋದು ಸ್ವ ಸೋಡಾ ಮತ್ತು ಸಾಲ್ಟ್ ಹಾಕ್ಲೇಬೇಕು ಅದು ಸ್ವಲ್ಪ ಒಂದು ಅದಕ್ಕೆ ಬಂದಮೇಲೆ ಅದನ್ನು ಮುಚ್ಚಿ ಅದರ್ಮೇಲೆ ಏನಾದ್ರೂ ಭಾರವಾಗಿರೋದಿಟ್ರೆ ಅದು ಉಬ್ಬಿ ಬಂದ್ರೂ ಏನೂ ಸುರ್ದೋಗೋಲ್ಲ ಸರಿನಾ ನೆಕ್ಸ್ಟು ದೋಸೆ ಅದರ ಬೆಳಗ್ಗೆ ಎದ್ದು ನಾವು ದೋಸೆ ತವ ಇಟ್ಟು ಅದರ್ಮೇಲೆ ಸಂಪ್ಳ ನಾವು ಹಾಕ್ದಾಗ ಸೂಪರಾಗಿ ಬರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ನಾವು ಅದಕ್ಕೆ ಕಾಂಬಿನೇಶನಾಗಿ ಸಿಹಿ ಚಟ್ನಿನಾದ್ರೂ ಮಾಡ್ಕೊಳ್ಬೋದು ಇಲ್ಲ ಯಾವ್ದಾರ ಒಂದು ಪಲ್ಯನಾದ್ರೂ ಮಾಡ್ಕೊಳ್ಬೋದು ಇಲ್ಲ ಗ್ರೀನ್ ಚಟ್ನಿ ಮಾಮೂಲಿ ಚಟ್ನಿನ ಮಾಡ್ಕೊಳ್ತೀವಿ ನೆಕ್ಸ್ಟು ಇದಾದ್ಮೇಲೆ ಇನ್ನೇನು ರೆಸಿಪಿ ಮಾಡೋಣ ನಾವು ವಾಂಗಿಬಾತು ಮಾಡಿದ್ವಿ ಬಾತು ಮಾಡಿದ್ವಿ ಅಂದರೆ ವೆಜಿಟೇಬಲ್ ಪಲಾವು ಮಾಡಿದ್ವಿ ಉಪ್ ಉಪ್ಮ ಮಾಡಿದ್ವಿ ರಾಗಿ ದೋಸೆ ಮಾಡಿದ್ವಿ ನೆಕ್ಸ್ಟು ರವೆ ದೋಸೆ ರವೆ ದೋಸೆಯೂ ಸೇಮ್ ಬಟ್ ಅದಕ್ಕೇನೂ ವೇಟ್ ಮಾಡುವಷ್ಟು ಟೈಮ್ ಇರೋಲ್ಲ ಅಲ್ಲಿಯೇ ಮಾಡಿ ಅಲ್ಲಿಯೇ ನಾವು ಯೂಸ್ ಮಾಡ್ಕೊಳ್ಬೋದು ಹೆಂಗೆ ಅಂತ ಅಂದ್ರೆ ರ ಮಾಮೂಲಿ ರವೆ ಇರುತ್ತೆ ರವೆಗೆ ಸ್ವಲ್ಪ ಶುಂಠಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನೂ ಹಾಕಿ ನಾವು ಎಷ್ಟು ಈಗ ಒಂದು ಲೋಟ ರವೆ ಯೂಸ್ ಮಾಡ್ತಿದ್ದೀವಲ್ವ ಒಂದು ಲೋಟ ಹಾಕಿ ಫಸ್ಟು ನೆನೆಸ್ಬೇಕು ಅಂದರೆ ಅಲ್ಲಿಯೇ ಆವಾಗ ಮಾಡೋ ದಿನವೇ ನೆನೆಸ್ಬಿಟ್ರೆ ಏನಾಗೋಲ್ಲ ನೆನೆಸ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಟ್ಮೇಲೆ ಆವಾಗ ಸ್ವಲ್ಪ ನೀರಾಕಿರ್ತೀವಲ್ಲ ಆ ನೀರನ್ನ ಇಲ್ಲಿ ಯೂಸ್ ಮಾಡಿ ಮಿಕ್ಸಿ ಗ್ರೈಂಡರ್ಗಾಕಿ ರುಬ್ಕೊಳ್ಬೋದು ರುಬ್ಕೊಂಡ್ಮೇಲೆ ಒಂದು ರವೆ ಎಲ್ಲ ಸ್ವಲ್ಪ ಸಂಪ್ಳ ಥರ ಆಗಿರುತ್ತೆ ಮೀನ್ಸ್ ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಏನಾದ್ರೂ ಆ್ಯಡ್ ಮಾಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ನಮ್ಮನೆಯಲ್ಲಂತೂ ಪ್ರತಿ ಅಡುಗೆಗೂ ನಾವು ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದಿಷ್ಟನ್ನೂಹಾಕ್ತೀವಿ ಅದೇ ರೀತಿ ನೀವು ಬೇಕೆಂದರೆ ಸಣ್ಣಗೆ ಕಟ್ ಮಾಡಿ ಸಾಸಿವೆ ಜೀ ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬ್ರಿ ಸೊಪ್ಪು ಸಣ್ಣಕೆ ಕಟ್ ಮಾಡಿ ಉದುರಿಸ್ಬಿಟ್ಟು ಮಾಮೂಲಿ ಮಿಕ್ಸ್ ಮಾಡಿ ಹಾಕಿದ್ರೆ ನೆಕ್ಸ್ಟು ರವೆ ದೋಸೆ ರೆಡಿ ನೆಕ್ಸ್ಟು ಚಟ್ನಿಗಳು ಚಟ್ನಿ ಹೆಂಗೆ ಮಾಡ್ತೀವಿ ನಾವು ಬೇರೆ ಒಬ್ಬೊಬ್ರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ ನಾವು ಚಟ್ನಿ ಮಾಡಬೇಕಂದ್ರೆ ಫಸ್ಟು ಕಾಯಿ ತುರಿ ಕಾಯಿ ತುರಿ ನೆಕ್ಸ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಡಲೆ ಕೊತ್ತಂಬ್ರಿ ಸೊಪ್ಪು ನೆಕ್ಸ್ಟು ಇನ್ನೇನು ಹಾಕ್ತೀವಿ ಒಂದು ಸ್ವಲ್ಪ ಹುಣಸೇಹಣ್ಣು ಸಾಲ್ಟು ಇಷ್ಟು ಹಾಕಿ ನಾವು ಚಟ್ನಿನ ರೆಡಿ ಮಾಡ್ತೀವಿ ಇಷ್ಟು ಏನೇನು ರೆಸಿಪಿನ ಮಾಡಿದ್ವಿ ನಾವು ಬಾತು ವೆಜಿಟೇಬಲ್ ಬಾತು ಬಾತು ವೆಜಿಟೇಬಲ್ ಬಾತು ಮತ್ತು ಈಗ ನೆಕ್ಸ್ಟು ಟೊಮೊಟೊ ಬಾತು ಸೇಮ್ ಈರು ಅಂದರೆ ಟೊಮೊಟೊ ಬಾತಿಗೆ ಜಾಸ್ತಿ ಟೊಮೊಟೊ ಬೇಕು ಟೊಮೊಟೊ ಒಂದು ಐದರಿಂದ ಆರು ಟೊಮೊಟೊ ಒಂದು ಮೂರು ಈರುಳ್ಳಿ ಇದಿಷ್ಟನ್ನು ಕಟ್ ಮಾಡಿಕೊಂಡು ಎಲ್ಲದಕ್ಕೂ ಬಾತು ಮಾಡ್ತೀವಂದ್ರೆ ಬಾತು ಸಾಮಾನು ಬೇಕೇ ಬೇಕು ಅದಕ್ಕೆ ನಾವು ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊ ಸಾಸಿವೆ ಜೀರಿಗೆ ಬಾತ್ಲೆ ಬಾತು ಎಲೆ ಇಷ್ಟು ಬೇಕು ಇಷ್ಟು ಬಾತು ಎಲೆಯಲ್ಲೇ ಇಷ್ಟು ಬೇಕು ನೆಕ್ಸ್ಟ್ ಇದಾದ್ಮೇಲೆ ಫಸ್ಟ್ ಒಂದು ಬಯ್ ಒಂದು ಕುಕ್ಕರ್ ಇಡ್ತೀರ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ತೀರ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ಬಾತು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಚಕ್ರ ಇದಿಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಹಾಕ್ತೀರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಬಾತು ಬಾತು ಹಾಕೋದು ಬಾತು ಅಂತೀನಿ ಏನಪ್ಪಾ ಅದು ಟೊಮೊಟೊ ಟೊಮೊಟೊ ಹಾಕ್ತೀರ ಟೊಮೊಟೊ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಬೇಕಾರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೋದು ನಾವು ಏನಾದ್ರೂ ಮಸಾಲೆ ಎಕ್ಸ್ಟ್ರಾ ಮಸಾಲೆ ರೆಡಿ ಮಾಡಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾವು ಆ್ಯಡ್ ಮಾಡಿದ್ರೆ ಬಾತು ಮಾತ್ರ ಸೂಪರಾಗಿರುತ್ತೆ ನೆಕ್ಸ್ಟು ಅದಷ್ಟನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಬೇಕಾರೆ ನಾವು ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ತೀವಿ ಅಂದರು ಯೂಸ್ ಮಾಡ್ಬೋದು ಇನ್ನೂ ಸೂಪರಾಗಿರುತ್ತೆ ಬಾತು ನೆಕ್ಸ್ಟು ಅದಷ್ಟನ್ನೂ ಹಾಕಿ ಚೆನ್ನಾಗಿ ಫ್ರೈ ಗಿ ಮಾಡಾದ್ಮೇಲೆ ನಾವೇನು ಯೂಸ್ ಮಾಡ್ತೀವಿ ನೆಕ್ಸ್ಟು ಅಕ್ಕಿ ಹಾಕ್ತೀವಿ ಯಾಕೆಂದ್ರೆ ನಾವು ಬರೀ ಟೊಮೊಟೊ ಬಾತ್ ಮಾಡ್ತಾಯಿರೋದರಿಂದ ನಾವು ರೈಸ್ ಹಾಕ್ತೀವಿ ಅಕ್ಕಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕಿ ಒಂದು ಎರಡು ಲೋಟ ನೀರು ಹಾಕಾದ್ಮೇಲೆ ಚೆನ್ನಾಗಿ ಒಂದು ಎರಡ್ಸಲ ಅದು ಮಳ್ಳುತ್ತೆ ಮಳ್ಳಾದ್ಮೇಲೆ ನಾವು ಲಿಡ್ಡನ್ನ ಕ್ಲೋಸ್ ಮಾಡ್ಬೋದು ಆ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಮತ್ತೆ ಟು ವಿಷಿಲ್ಸ್ ಆದ್ಮೇಲೆ ಅದನ್ನು ನಾವೇನು ಮಾಡ್ಬೋದು ಓಪನ್ ಮಾಡ್ಬೋದು ಓಪನ್ ಮಾಡ್ಬೇಕಾದ್ರೆ ಮೊಸರು ಮತ್ತೆ ತುಪ್ಪ ಹಾಕಿ ಮತ್ತೆ ಕಲ್ಸಿ ಬೇಕಾರೆ ನಾವು ಎಕ್ಸ್ಟ್ರಾ ಏನಪ್ಪಾ ಕೊತ್ತಂಬ್ರಿ ಸೊಪ್ಪು ಇವೆಲ್ಲನೂ ಸಹ ಎಕ್ಸ್ಟ್ರಾ ನಾವು ಹ್ಯಾಡ್ ಮಾಡಿದ್ರೆ ಮಜಾ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ ಬಾತು ಅದಾದ್ಮೇಲೆ ನಾವು ಇನ್ನೇನು ಯೂಸ್ ಮಾಡ್ಬೋದು ನೆಕ್ಸ್ಟು ಮೊಸರನ್ನ ಮೊಸರನ್ನ ಅಂತೂ ಫೈವ್ ಮಿನಿಟ್ಸ್ ಮಾಡ್ಬೋದು ಒಂದು ಒಂದು ಲೋಟಕ್ಕೆ ಅನ್ನ ಇಟ್ಬಿಟ್ಟು ಸ್ವಲ್ಪ ಮೊಸರು ಸ್ವಲ್ಪ ಗಟ್ಟಿ ಮೊಸರು ಯೂಸ್ ಮಾಡ್ತೀವಿ ಅನ್ನೋರು ಗಟ್ಟಿಯಾಗಿ ಇರಲಿ ಅನ್ನೋದಕ್ಕೆ ಒಗ್ಗರಣೆ ಹಾಕ್ಬೋದು ಏನು ಸಾಸಿವೆ ಸಾಸಿವೆ ಜೀರಿಗೆ ಮತ್ತೆ ಕೊತ್ತಂಬ್ರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಇಷ್ಟನ್ನೂ ಒಂದು ಮೊಸರು ಒಂದು ಸಪ್ರೇ ಈಗ ಒಂದು ಬೌಲಿಗೆ ಮೊಸರಾಕ್ಬಿಟ್ಟು ನೆಕ್ಸ್ಟು ಒಂದು ಪ್ಯಾನ್ ಗಿನಲ್ಲಿ ನಾವೇನು ಮಾಡಬೇಕು ಅಂತ ಅಂದ್ರೆ ಅದನ್ನು ಕಳ್ ಇದು ಒಗ್ಗರಣೆಗಿಡ್ಬೇಕು ಸ್ವಲ್ಪ ಎಣ್ಣೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಇಷ್ಟನ್ನೂ ಹಾಕಿ ಅದು ಫ್ರೈ ಆಗುತ್ತಲ್ಲ ಫ್ರೈ ಅದನ್ನು ಎತ್ತಿ ಮೊಸ್ರಿಗೆ ಹಾಕ್ಬೋದು ಮೊಸ್ರಿಗೆ ಹಾಕಿದ್ಮೇಲೆ ಇಡೀ ಅದು ಮೊಸ್ರಿಗೆಲ್ಲ ಸ್ಪ್ರೆಂಡಾಗುತ್ತೆ ಆ ಮೊಸ್ರಿಗೆ ಹಾಕಿದ್ಮೇಲೆ ನಾವು ಅದನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅನ್ನ ಓಪನ್ ಮಾಡ್ಕೊಂಡು ಸ್ವಲ್ಪ ಮೊಸ್ರಿಗೆ ಸಾಲ್ಟ್ ಹಾಕಿದ್ರೆ ಅದೇ ಮೊಸರನ್ನ ನೆಕ್ಸ್ಟು ಇನ್ನು ಹುಳಿ ಅನ್ನ ಹುಳಿ ಅನ್ನ ಮಾಡಬೇಕಂದ್ರೆ ನಾನು ವೆರಿ ಈಸಿ ಮೆಥಂಡ್ ಹೇಳ್ಕೊಡ್ತೀನಿ ಏನಿಲ್ಲ ಮಾಮೂಲಿ ಈಗ ನಾವು ರೈಸ್ ಮಾಡಿರ್ತೀವಲ್ವ ಆ ರೈಸನ್ನ ಆರೋಕ್ಕಿಡ್ತೀರ ಆರೋಕ್ಕಿಟ್ಮೇಲೆ ಒಂದು ಬಾಣಲಿ ಒಂದು ಬಾಣಲಿಲಿ ನಾವೇನು ಮಾಡ್ಬೋದು ಒಗ್ಗರಣೆ ಒಗ್ರಣೆಗೆ ಏನು ಹಾಕ್ತೀವಿ ಸ್ವಲ್ಪ ಇದಕ್ಕೆ ಹುಳಿ ಅನ್ನಕ್ಕೆ ಮಾಮೂಲಿ ಶುಂಠಿ ಇದು ಕಲಸ್ಕೊಂಡಿರ್ತೀವಿ ಏನಪ್ಪಾ ಅದು ಏನದು ಹುಣ್ಸೇಹಣ್ಣು ಹುಣ್ಸೇಹಣ್ಣು ಕಲಸ್ಕೊಂಡಿರ್ತೀವಲ್ವ ಆ ಹುಣ್ಸೇ ಹಣ್ಣನ್ನ ಸ್ವಲ್ಪ ನಾವು ನೆನೆಸಿ ನೆನೆಯೋಕ್ಕಿಟ್ಬಿಟ್ಟು ಕಲಸ್ಬೇಕು ಆಗ ರಸ ಎಲ್ಲ ಕಲ್ಸ್ಕೊಂಡು ಸ್ವಲ್ಪ ಸಪ್ರೇಟ್ ಮಾಡಿಕೊ ಫಿಲ್ಟರ್ ಮಾಡ್ಕೊಳ್ಬೇಕು ಫಿಲ್ಟರಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸ್ವಲ್ಪ ಎಳ್ಳು ಸಾಸಿವೆ ಜೀರಿಗೆ ಎಳ್ಳು ಮತ್ತು ಇನ್ನೇನು ಕಡಲೆಬೀಜ ಕಡಲೆಬೇಳೆ ಇದಿಷ್ಟನ್ನೂ ಹಾಕಿ ನಾವೇನು ಮಾಡ್ಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಅಂತ ಅಂದ್ರೆ ಫ್ರೈಗೆ ರೆಡಿ ಮಾಡ್ಕೊಳ್ಬೇಕು ಫ್ರೈಗಾದ್ಮೇಲೆ ಏನು ಮಾಡ್ತೀವಿ ಒಂದು ಪ್ಯಾನ್ ಇಡ್ತೀವಿ ಒಂದು ಪ್ಯಾನ್ ಇಟ್ಟಮೇಲೆ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬ್ರಿ ಸೊಪ್ಪು ಕಡಲೇಬೇಳೆ ಇದನ್ನೆಲ್ಲ ಹಾಕಿರ್ತೀವಲ್ಲ ಹಾಕಿ ಫ್ರೈ ಆದಮೇಲೆ ಹುಣ್ಸೇಹಣ್ಣು ಹುಳಿ ಹುಣ್ಸೇ ಹಣ್ಣು ಹುಳಿ ಬಿಟ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ಖಾರದ ಪುಡಿನಾದ್ರೂ ಹಾಕ್ತೀವಿ ಅಂದರೆ ಹಾಕೋರು ಹಾಕ್ಬೋದು ಖಾರದ ಪುಡಿ ಹಾಕಿದ್ರೇನೆ ಚೆನ್ನಾಗಿ ಇದಿಷ್ಟು ಹುಳಿ ಅನ್ನಕ್ಕಾಯಿತು ನೆಕ್ಸ್ಟು ನಾವು ಇನ್ನು ಫಾಸ್ಟಾಗಿ ಮಾಡ್ತೀವೆಂದ್ರೆ ಅನ್ನಕ್ಕೇನೆ ಎಮ್ ಟಿ ಆರ್ ರೆಡಿಮೇಡ್ ಮಸಾಲ ಪ್ಯಾಕ್ ಸಿಗುತ್ತಲ್ಲ ಹುಳಿ ಅನ್ನ ಆ ಹುಳಿ ಅನ್ನದ ಪ್ಯಾಕೆಟ್ಟನ್ನ ಹಾಕಿ ನಾವು ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಒಗ್ಗರಣೆ ಹಾಕ್ಬೇಕು ಅಂದರೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಮತ್ತು ಕಡಲೆಬೀಜ ಇದಿಷ್ಟನ್ನೂ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಿ ಬೇಕಾದ್ರೆ ಎಣ್ಣೆ ಹಾಕಾದ್ರೂ ಕಲ್ಸ್ಕೊಳ್ಬೋದು ತುಪ್ಪ ಹಾಕಾದ್ರೂ ಕಲ್ಸ್ಕೊಳ್ಬೋದು ಇದಿಷ್ಟು ಪುಳಿಯೋಗರೆಗೆ ಮಾಡೋ ವಿಧಾನಗಳು